ಹಲೋ ಸರ್ ವಿಮೆ ಸರ್ ಎಲ್ ಐ ಸಿ ಏಜೆಂಟಾ ಹಾಂ ನಮ್ಸ್ಕಾರ ಸರ್ ನಮಸ್ಕಾರ ಕೆಲವೊಂದು ಪಾಲಿಸಿ ಮಾಡೋದು ಇದ್ದು ಸರ್ ಯಾವ ಪಾಲಿಸಿ ಬೆನಿಫಿಟ್ಸ್ ಅವೆ ಝರ ಪಾಲಿಸಿ ಬಗ್ಗೆ ಹೇಳ್ತಿರಿ ಹಾಂ ಹಾಂ ಹಾಂ ಮತ್ತೆ ಮನಿ ಬ್ಯಾಕ್ ಮತ್ತೆ ಏನರ ಫೆಸಿಲಿಟಿ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರ್ ಹಾಂ ಸರಿ

ಎಷ್ಟು ಸಲ ಎಷ್ಟು ಕಂತು ಕಟ್ತೀರಿ ಸರ್ ನೀವು ಪಾಲಿಸಿ ಮಾಡಿದ್ರೆ

ಮತ್ತೆ ಏನರ ಗಿಫ್ಟ್ ಆಯಿತಾ ಸರ್ ಗಿಫ್ಟ್ ಏನರಾ ಅವಾ ಮತ್ತೆ ಹಾಂ ಸರ್

ಹಾಂ ಸರ್

ಹಾಂ ಸರಿ ಮತ್ತೆ ಕ್ವಾಟ್ರಲ್ಲಿ ಹಾಫ್ ಇಯರ್ಲಿ ಹಿಂಗ್ ಕಟ್ಟಿಕೊಂಡು ಬರ್ಬೋದಾ ಸರ್ ಹ್ಞೂ ಸರ್

ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಸರ್ಯಾಗಿ ಇದ್ದೊಂದು ಪಾಲಿಸಿ ನೋಡಿ ಮಾಡಸಿ ರೀ ಸರ್ ಅದಕ್ಕೆ ಸ್ವಲ್ಪ ಭೇಟಿಯಾಗರ ಸರ್ ಹಾಂ ಲೋನ್ ಲೋನ್ ಏನರ ಫೆಸಿಲಿಟಿ ಅದಾ ಸರ್ ಅದಕ್ಕೆ ಮತ್ತೆ ಹ್ಞೂ ಹಾಂ ಹಾಂ ಸರ್ ಸಾ ಹ್ಞೂ

ಹಾಂ ಸರ್ ಏನು ಡಿಲೇ ಆಗಲ್ಲ ಅಲ್ಲಾ ಸರ್ ಲೊಲಿ ಲೊನಿಗೇನು ಡಿಲೇ ಇಲ್ಲ ಅಲ್ಲಾ ಸರ್ ಲೇಟ್ ಆಗೊಲ್ಲ ಲೋನ್ ಹಾಂ ಸರಾ ಸರ್ ಝರ ಒಳ್ಳೇದು ಒಳ್ಳೇ ಹಾಂ ಬೆನಿಫಿಟ್ ಆಗದು ಯಾವುದಾದ್ರು ನೋಡಿ ಝರ ಮಾಡ್ತರೆ ಸರ್ ಹಾಂ ಸರ್ ಸರಿ ಸರಿ ಇಡಲಿ ಸರ್ ನಮ್ಸ್ಕಾರ